ಮಿಸ್ಟರ್ ಹರೀಶ್ ಅವರಾ ನಮಸ್ತೆ ಮಿಸ್ಟರ್ ಹರೀಶ್ ಅವರೇ ನಾನು ಸ್ವಾಮಿ ವಿವೇಕಾನಂದ ಸ್ಕೂಲಿಂದ ಮಾತಾಡ್ತಾ ಇದ್ದೀನಿ ಹಾಂ ನಿಮ್ಮ ಹರ್ಷವರ್ಧನ್ ಇದ್ದಾರಲ್ವಾ ಅವರ ಸ್ಕೂಲ್ ಪ್ರಿನ್ಸಿಪಾಲ್ ಮಾತಾಡ್ತಿರೋದು ಓಕೆ ನಿಮ್ಮ ಮಗನದು ಮಾರ್ಕ್ಸ್ ಕಾರ್ಡನ್ನ ಕೊಟ್ಟು ಕಳಿಸಿದ್ವಿ ಅಬ್ಸರ್ವ್ ಮಾಡಿದ್ರಾ ಹೇಗಿದೆ ಮಾರ್ಕ್ಸ್ ಎಲ್ಲ ಕಾರಣ ಏನಿದೆ ಅಂತ ಗೊತ್ತಿದೆಯಾ ಮಿಸ್ಟರ್ ಹರೀಶ್ ಅವರೇ ಖಂಡಿತ ನಿಮ್ಮ ಮಗ ಓದೋದ್ರ ಕಡೆ ಗಮನ ಕೊಡ್ತಾ ಇಲ್ಲ ಸ್ಕೂಲ್ಗೆ ಬಂದರೂ ಸಹ ಟೀಚರ್ಸ್ ಪಾಠ ಮಾಡ್ತಾರೆ ಗಮನ ಎಲ್ಲೋ ಬೇರೆ ಕಡೆ ಇರತ್ತೆ ಕೇಳ್ದಾಗ ಹೇಳ್ತಾನೆ ರಾತ್ರಿ ನಿದ್ದೆ ಮಾಡಿಲ್ಲ ಅಂತ ಇನ್ನು ಸಲ ಕೆಲವ್ಸಲ ಹೇಳ್ತಾನೆ ಹೊರಗಡೆ ಟ್ರಿಪ್ ಹೋಗಿದ್ವಿ ಬಂದಿದ್ದು ಲೇಟ್ ಆಯಿತು ಅಂತ ಇತ್ತೀಚಿಗೆ ಹೋಮರ್ಕೂ ಸಹ ಸರಿಯಾಗಿ ಮಾಡ್ತಾ ಇಲ್ಲ ನಮಗೆ ಗೊತ್ತಿರೋ ಹಾಗೆ ನೈಟ್ ನಿದ್ದೆ ಮಾಡ್ತಿಲ್ಲ ಅಂದರೆ ಮೊಬೈಲ್ ಫೋನ್ ಏನಾದರೂ ಹೆಚ್ಚಾಗಿ ಬಳಸ್ತಾ ಇದ್ದಾನಾ ಮನೆಯಲ್ಲಿ ಓಕೆ ನಿಮ್ಗೆ ಗೊತ್ತಿದೆ ಅಲ್ಲ ಮಕ್ಕಳಿಗೆ ಮೊಬೈಲ್ ಫೋನ್ ಈವಾಗ ಕೊಡೋದು ಬೇಡ ಕೋವಿಡ್ ಟೈಮಲ್ಲೇನೋ ಆವಾಗ ಆನ್ಲೈನ್ ಕ್ಲಾಸಸ್ ಇತ್ತು ಮತ್ತು ಪ್ರಾಜೆಕ್ಟ್ಸ್ ಇತ್ತು ಕೊಡಿ ಅಂತ ಹೇಳಿದ್ವಿ ಆದ್ರೆ ಈಗ ರೆಗ್ಯುಲರ್ ಕ್ಲಾಸಸ್ ನಡಿತಿದೆ ಈಗಲೂ ನೀವು ಮೊಬೈಲ್ ಕೊಟ್ಟಿದ್ದೀರಿ ಅನ್ನೋದಾದ್ರೆ ಅದು ಎಜುಕೇಶನ್ಗೆ ತೊಂದರೆ ಆಗತ್ತೆ ಹರ್ಷವರ್ಧನ ಸ್ಟಡೀಸಲೆಲ್ಲ ಚೆನ್ನಾಗಿದ್ದ ಇತ್ತೀಚಿಗೆ ಮಾಥ್ಸ್ ಟೀಚರು ಮತ್ತು ಸೈನ್ಸ್ ಟೀಚರ್ ತುಂಬ ಕಂಪ್ಲೇಂಟ್ ಮಾಡ್ತಾರೆ ಅವನು ಎಜುಕೇಶನ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಹಾಗಾಗಿ ದಯವಿಟ್ಟು ಒಂದು ಸ್ವಲ್ಪ ಗಮನ ಹರಿಸಿ ಅವ್ನಿಗೇನು ಎಜುಕೇಶನ್ ಮೇಲೆ ಕಾನ್ಸನ್ಟ್ರೇಶನ್ ಇತ್ತು ಕಡಿಮೆ ಆಗೋದಕ್ಕೆ ಕಾರಣ ಏನು ಅಂತ ಒಂದು ಸ್ವಲ್ಪ ಚೆಕ್ ಮಾಡಿ ನೋಡಿ ನೀವೇನು ವರ್ಕ್ ಮಾಡ್ತಿದ್ದೀರಾ ನೀವೇನು ವರ್ಕ್ ಮಾಡ್ತಾ ಇದ್ದೀರಾ ಹಾಂ ಓಕೆ ನಿಮ್ಮ ಮಗ ಸ್ಕೂಲಿಂದ ಬಂದಿದ್ದು ಆದ್ಮೇಲೆ ಟ್ಯೂಷನ್ಗೇನಾದರೂ ಕಳಿಸ್ತಾ ಇದ್ದೀರಾ ಅಥವಾ ಮನೆಯಲ್ಲೇ ಹೇಳ್ಕೊಡ್ತಾರಾ ಹೇಳ್ಕೊಡೋರು ಯಾರಾನಾ ಇದ್ದಾರಾ ಹ್ಞೂ ಹ್ಞೂ ನಿಜ ಅಗ್ರಿಕಲ್ಚರಲ್ಲಿ ಕೆಲಸ ಹಾಂ ಹಾಂ ಹಾಂ ಓಕೆ ಹ್ಞೂ ಹ್ಞೂ ಹ್ಞೂ ಇಲ್ಲ ಮಗುನ ಮಗುನ ಬೈಯೋದ್ರಿಂದ ಪ್ರಯೋಜನ ಇರಲ್ಲ ಅರ್ಥ ಮಾಡಿಕೊಳ್ಳಿ ಅವ್ರನ್ನ ಒಂದು ಸ್ವಲ್ಪ ಪ್ರೀತಿಯಿಂದ ಹೇಳ್ಕೊಡ್ಬೇಕು ಅಥವಾ ಹೇಳ್ಕೊಟ್ಟಿಲ್ಲ ಅಂದರೆ ಟ್ಯೂಷನ್ಗಾದ್ರು ಹಾಕಬೇಕು ಆ ಕೆಲಸ ನೀವು ಮಾಡಿ ನೆಕ್ಸ್ಟ್ ಏನಾದರೂ ಇತ್ತು ಅಂದರೆ ನಾನು ಅಪ್ಡೇಟ್ ಮಾಡಕ್ಕೆ ಕಾಲ್ ಮಾಡ್ತೀನಿ ನಿಮಗೆ